ನಾಲ್ಕು ಐದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಆರು ಏಳು ಸಾವಿರದ ಒಂಬೈನೂರ ತೊಂಬತ್ತೈದು ಐದು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಎಂಟು ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ನಾಲ್ಕು ಐದು ಸಾವಿರದ ಒಂಬೈನೂರ ಇಪ್ಪತ್ತಾರು